ಆ್ಯಕ್ಚುಲಿ ಒಂದು ಕುಮಾರ್ ಚೌಹಾನ್ ಅವ್ರದು ಗ್ರಾಮ್ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಪುಸ್ತಕವನ್ನು ತೆಗೆದುಕೊಂಡೆ ಜಸ್ಟು ಫೋರ್ ಹಂಡ್ರೆಡ್ ರುಪೀಸ್ಗೆ ತಗೊಂಡೆ ನಾನು ಒಳ್ಳೆಯ ಅತ್ಯುತ್ತಮವಾದ ಮಾಹಿತಿಯನ್ನು ಅದರಲ್ಲಿ ನೀಡಲಾಗಿದೆ ನಾನು ಹೇಳೋದು ನಿಮ್ಗೆ ಒಂದೇ ಸಜೇಷನ್ನು ಅದ್ರನಲ್ಲಿ ಇರೋದು ಏನು ವಿಶೇಷತೆ ಏನೈತಪ್ಪ ಅನ್ನೋದಾದ್ರೆ ಈಗ ನಮಗೆ ಬರಂತ ಕೆ ಡಿ ಒ ಎಕ್ಸಾಮ್ ಆಗ್ಬೋದು ಸಿ ಡಿ ಒ ಎಕ್ಸಾಮ್ ಆಗ್ಬೋದು ಎಲ್ಲ ರೀತಿ ಇದಕ್ಕೆ ಸಂಬಂಧಪಟ್ಟಂಗೆ ತುಂಬ ಅನುಕೂಲ ಆಗುವಂಥ ಒಂದು ಮಾರ್ಕ್ಸನ್ನು ಅದ್ರಲ್ಲಿ ನಾವು ಸ್ಕೋರ್ ಮಾಡ್ಬೋದು ಯಾಕಂದರೆ ಈಗಿರೋ ಸಿಚುಯೇಶನಲ್ಲಿ ಬೆಸ್ಟ್ ದೀ ಬೆಸ್ಟ್ ಒಂದು ಸ್ಟಡಿ ಮೆಟೀರಿಯಲ್ ಅಂದರೆ ಅದನ್ನು ಆ ಬುಕ್ನೆ ಅಂತ ಹೇಳ್ಬೋದು ಯಾಕಂದರೆ ನಾನು ತಗೊಂಡಿದ್ದೀನಿ ಆಲ್ರೆಡಿ ಒಂದು ಸಲ ಓದಿದ್ದೀನಿ ಇದಕ್ಕೂ ಮುಂಚೆ ನಾನು ಬೇರೆ ಗಂಗಾಧರ್ ಆಗ್ಬೋದು ಇನ್ನೊಬ್ಬ ಇವ್ರದು ಆಗ್ಬೋದು ಬೇರೆ ಬೇರೆಯವರದ್ದೆಲ್ಲ ನೋಡಿದ್ದೀನಿ ಗುರುರಾಜ್ ಬುಲ್ಬುಲೆ ಆಗ್ಬೋದು ಈ ಥರ ಬುಕ್ಸ್ ಎಲ್ಲ ನೋಡಿದ್ದೀನಿ ರೆಫರ್ ಮಾಡಿದ್ದೀನಿ ಬಟ್ ಇದ್ರಲ್ಲಿದ್ದಂಗೆ ಮ್ಯಾಟ್ರು ಯಾವುದ್ರಲ್ಲೂ ಇಲ್ಲ ನಾನು ಕಂಡಪಟ್ಟಂಗೆ ಯಾವುದರಲ್ಲೂ ಇಲ್ಲ ಅಂತ ಹೇಳೋದಕ್ಕಿಂತ ತುಂಬ ಚೆನ್ನಾಗಿ ಬರೆದಿದ್ದಾರೆ ಧಾರವಾಡ ಅವರು ಸಂವಿಧಾನದ ಲೇಖಕರೂ ಹೌದು ಆಕ್ಚುಲಿ ಅವರು ಒಂದು ಸಂವಿಧಾನ ಮತ್ತು ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ತುಂಬ ಫೇಮಸ್ ಆಗಿರೋ ಲೆಕ್ಚರರ್ ಧಾರವಾಡ ಆ್ಯಂಡ್ ಬೆಂಗಳೂರು ಆ್ಯಂಡ್ ನಮ್ಮ ಕೋಲಾರದಲ್ಲೂ ಮಾಡಿದ್ದಾರೆ ಹಾಗಾಗಿ ಅವರ ಪುಸ್ತಕ ಈವಾಗ ಎರಡನೇ ಒಂದು ಸೆಕೆಂಡ್ ಸ್ಟೇಜ್ ಒಂದು ಮುದ್ರಣ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಬುಕ್ಕನ್ನ ನೀವು ಪರ್ಚೇಸ್ ಮಾಡೋದಾದ್ರೆ ನಿಮಗೆ ಈಗ ಪ್ರೆಸೆಂಟ್ ಈಗ ಡಿಸ್ಕೌಂಟ್ ಆಫರಲ್ಲೂ ನಮ್ಮ ಇಲ್ಲೇ ಹತ್ತಿರದಲ್ಲಿರೋ ನಮ್ಮ ಕೋಲಾರದಲ್ಲೇ ಬೆಸ್ಟ್ ಇನ್ಸ್ಟೂಟ್ ಆಗಿರೋ ಒಂದು ವಿವೇಕ್ ಇನ್ಫೋಟೆಕ್ ಎಂಬ ಒಂದು ಸಂಸ್ಥೆಯಲ್ಲಿ ದೊರಿತ್ತದೆ ಅದು ಇಲ್ಲೇ ಬಸ್ಸ್ಟಾಂಡ್ ನಮ್ಮ ಹೊಸ ಬಸ್ಟ್ಯಾಂಡ್ ಹತ್ತಿರನೇ ಈಗ ಸುಗುಣ ನರ್ಸಿಂಗ್ ಹೋಂ ಅಂತ ಬರತ್ತೆ ಅಂತರಗಂಗೆ ರೋಡಲ್ಲಿ ಸುಗುಣ ನರ್ಸಿಂಗ್ ಹೋಂ ಬರುತ್ತೆ ಅದರ ಅಪೋಸಿಟ್ಟು ಈ ಮಯೂರ ಬೇಕರಿ ಬರತ್ತೆ ಮಯೂರ ಬೇಕರಿ ಅಪೋಸಿಟ್ಟೆ ನಿಮಗೆ ವಿವೇಕ ಇನ್ಸ್ಟೂಟ್ ಅನ್ಬಿಟ್ಟು ಬರತ್ತೆ ವಿವೇಕ್ ಇನ್ಫೋಟೆಕ್ ಎಂಬ ಇನ್ಸ್ಟೂಟ್ ಬರತ್ತೆ ಅಲ್ಲಿ ನೀವು ಬೇಕಾದರೆ ಪ್ರಮೋದ್ ಸರ್ ಮತ್ತು ಪ್ರಮೋದ್ ಕುಮಾರ್ ಮತ್ತು ರಾಕೇಶ್ ಅನ್ನೋವ್ರು ಅಲ್ಲಿ ವ್ಯವಸ್ಥಾಪಕ ಮತ್ತು ನಿರ್ದೇಶಕರಾಗಿ ಕೆಲಸ ಮಾಡ್ತಾವ್ರೆ ಅವರ ನಂಬರ್ಸು ಬೇಕಾದರೆ ಅಲ್ಲೇ ಇರತ್ತೆ ನಿಮಗೆ ಡೈರೆಕ್ಟ್ ಅವರನ್ನೇ ಹೋಗಿ ಕಾಂಟಾಕ್ಟ್ ಮಾಡಿ ಬೇಕಾದ್ರೆ ನೀವು ತಗೋಬೋದು ಇಲ್ಲಪ್ಪ ಇನ್ ಕೇಸ್ ಆಗಿಲ್ಲ ಅಂದರೆ ಬೇಕಾದರೆ ನನಗೂ ಒಂದು ವಾಟ್ಸಾಪಲ್ಲಿ ಮೆಸೇಜ್ ಮಾಡೋದ್ರ ಮುಖಾಂತರ ಅಥವಾ ವಾಟ್ಸಾಪಲ್ಲಿ ಬುಕ್ ಬೇಕು ಅಂತ ಒಂದು ಇದು ಮಾಡದ್ರೆ ಫೋನ್ಪೇ ಮಾಡದ್ ಆನ್ಲೈನಲ್ಲಿ ಬೇಕಾದರೆ ನಿಮಗೆ ನಿಮ್ಮ ಮನೆ ಅಡ್ರೆಸ್ಗೆ ಬರತ್ತೆ ತುಂಬ ಚೆನ್ನಾಗಿದೆ ಬುಕ್ಕು ಏ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಎಲ್ಲ ಬುಕ್ಕಲ್ಲೂ ಪಂಚಾಯತ್ ವ್ಯವಸ್ಥೆ ಹೆಂಗೆ ಬಂತು ಎಲ್ಲ ಡೈರೆಕ್ಟ್ ಆಗಿ ಪಂಚಾಯತ್ ಆಕ್ಟುಗಳು ಇದು ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಬಟ್ ಈ ಪುಸ್ತಕದ ವಿಶೇಷತೆ ಒಂದು ಮ್ಯಾಜಿಕ್ ಏನಪ್ಪ ಅಂದರೆ ಅದರ ಹಿನ್ನೆಲೆ ಅಂದರೆ ಫರ್ಸ್ಟ್ ಎಲ್ಲಿ ಹುಟ್ತು ಈ ನಗರ ಸಭೆ ಎಲ್ಲಿ ಹುಟ್ತು ಪಂಚಾಯತ್ ಎಲ್ಲಿ ಹುಟ್ತು ಮೊದಲು ಪಂಚಾಯತ್ ವ್ಯವಸ್ಥೆ ಎಲ್ಲಾಯಿತು ಈಗ ಸಪೋಸ್ ಎಕ್ಸಾಂಪಲ್ಲು ಈಗ ರಾಜಸ್ಥಾನದ ನಾಗೋರ್ ಎಂಬಲ್ಲಿ ಸಾವಿರದ ಒಂಬೈನೂರ ನೈನ್ಟೀನ್ ಫಿಫ್ಟಿ ನೈನಲ್ಲಿ ಮೊದಲನೇದಾಗಿ ಜವಾಹರ್ಲಾಲ್ ನೆಹರು ರಾಜಸ್ಥಾನದ ನಾಗೋರ್ ಎಂಬಲ್ಲಿ ಮೊದಲ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಲ್ಲಿ ಒಂದು ಸ್ಥಾಪನೆ ಮಾಡ್ತಾರೆ ಸೋ ಅಲ್ಲಿ ಉದ್ಘಾಟನೆ ಮಾಡ್ತಾರೆ ಈ ರೀತಿ ಒಂದು ವಿಷಯಗಳು ಅದನ್ನು ಕೊಶನ್ನು ಆಗಿದೆ ನಮಗೆ ಎಸ್ ಡಿಯಲ್ಲಾಗಿದೆ ಕೆ ಎ ಎಸ್ಸಲ್ಲಾಗಿದೆ ಈ ರೀತಿ ಕೊಶನ್ಸ್ ಆಗಿರೋದನ್ನ ಫೋಕಸ್ ಮಾಡ್ಕೊಂಡು ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಸಮೇತ ಹಿನ್ನೆಲೆ ಹಿಂದೆ ಏನಾಗಿತ್ತು ಮುಂದೆ ಏನಾಗಿದೆ ಈ ರೀತಿ ತುಂಬ ಅತ್ಯುನ್ನತವಾಗಿ ಆಡು ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಅರ್ಥವಾಗೋ ಭಾಷೆಯಲ್ಲಿ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಅರ್ಥ ಆಗೋ ಭಾಷೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಬರೆದಿದ್ದಾರೆ ದಯವಿಟ್ಟು ನಿಮಗೆ ಬೇಕಾದರೆ ಇನ್ ಕೇಸ್ ಅದನ್ನು ತಗೊಂಡು ಒಂದು ಸರಿ ಓದಿ ನಿಮಗೆ ಅನ್ಸಿ ಬಿಡತ್ತೆ ಹೇಗಿದೆ ಏನಪ್ಪ ಇದರ ಕಂಟೆಂಟ್ ಏನು ಇದರ ಕೆಪಾಸಿಟಿ ಏನು ಎಲ್ಲ ನಿಮ್ಗೆ ಅನ್ಸಿ ಬಿಡತ್ತೆ ಅಲ್ಲೋದ್ರೆ ನಿಮಗೆ ಈಗೆಲ್ಲ ಒಂದು ನಾನು ತಗೊಂಡಾಗ ಫೋರ್ ಹಂಡ್ರೆಡ್ ಇತ್ತು ಈಗೆಲ್ಲ ನಿಮಗೆ ಒಂದು ಥ್ರೀ ಹಂಡ್ರೆಡ್ ಥ್ರೀ ಟೆನ್ ರುಪೀಸ್ ಏನೋ ತಗೊತಾರೆ ತುಂಬ ಕಡ್ಮೆ ರೇಟಿಗೆ ಸಿಗೊಂಗಿದೆ ಇನ್ ಕೇಸ್ ನಿಮ್ಗೇನಾದ್ರೂ ಬೇಕು ಅಂದರೆ ನಾನು ಬೇಕಾದ್ರೆ ಮಾತಾಡ್ಬಿಟ್ಟು ಇನ್ನೂ ಬೇಕಾದ್ರೆ ಒಂದು ಕಡಿಮೆ ರೇಟಿಗೆ ಈಗೆಲ್ಲ ತುಂಬ ಕಡಿಮೆ ಆಗಿರೋದ್ರಿಂದ ಬುಕ್ಸೆಲ್ಲ ತುಂಬ ಹೋಗ್ತಾ ಇರೋದ್ರಿಂದ ಅವರೇ ಕಡಿಮೆ ರೇಟಿಗೆ ಕೊಟ್ಬಿಡ್ತಾ ಇದ್ದಾರೆ ಸೆಕೆಂಡ್ ಒಂದು ಅಡಿಷನ್ ಇದು ನಿಮಗೆ ಇನ್ ಕೇಸ್ ಏನಾನ ಬೇಕು ಅಂದರೆ ಅದನ್ನು ಕಡಿಮೆ ರೇಟಿಗೆ ಮಾಡ್ಕೊಡ್ತಾರೆ ಓಕೆನಾ ಆಮೇಲೆ ಯಾವುದೇ ರೀತಿ ಬುಕ್ ಬೇಕಂದ್ರು ಬೇಕಾದ್ರೆ ಸಿಗುತ್ತೆ ಅಲ್ಲಿ ಬಟ್ಟು ನಿಮಗೆ ನಾನು ಹೇಳ್ತಿರೋದು ಏನಂದರೆ ಈ ಕುಮಾರ ಚೌಹಾನ್ ಅವ್ರದು ಗ್ರಾಮ್ ಗ್ರಾಮ್ ಸ್ವರಾಜ್ ಆ್ಯಂಡ್ ಪಂಚಾಯತ್ ರಾಜ್ ಅನ್ನೋ ಬುಕ್ಕು ನಾನು ಈಗ ತಗೊಂಡಿರೋದು ಪ್ರೆಸೆಂಟು ಅದರ್ನಿಂದ ನನಗೆ ತುಂಬ ಯೂಸ್ ಆಗಿದೆ ಇನ್ನು ಬರೋ ಮುಂಬರೋವಂಥ ಎಕ್ಸಾಮ್ಗಳಿಗೆ ತುಂಬ ಅನುಕೂಲ ಇರೋದ್ರಿಂದ ನಾನು ಹೇಳೋದು ಇಷ್ಟೆ ತಗೊಳ್ಳಿ ಓದಿ ಮತ್ತೆ ಅದರಲ್ಲಿ ಈ ನಗರಸಭೆ ಬಗ್ಗೆನೂ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ನಗರಸಭೆನೂ ನೀವು ಬೇಕಾದ್ರೆ ಓದ್ಕೊಬೋದು ಅದರಲ್ಲೇ ಮುನ್ಸಿಪಾಲಿಟಿ ಬಗ್ಗೇನೂ ಅಂದರೆ ಫರ್ಸ್ಟ್ ಯಾವಾಗಾಯಿತು ಲಾಸ್ಟು ಈ ಪ್ರೆಸೆಂಟು ಏನಿದೆ ಅವರ ಸ್ಯಾಲರಿ ಸಮೇತ ಸ್ಯಾಲರಿಸು ಎಷ್ಟೆಷ್ಟಿದೆ ಎಲ್ಲನೂ ಈಗ ಪ್ರೆಸೆಂಟ್ ಮೊನ್ನೆ ಏನು ಈ ಪಂಚಾಯತ್ಗಳಲ್ಲಿ ಅಧ್ಯಕ್ಷರಿಗೆ ಇವ್ರಿಗೆಲ್ಲ ಇದು ಮಾಡ್ಕೊಟ್ರು ಸೋ ಹಾಗಾಗಿ ಅದರ ಬಗ್ಗೇನೂ ಉಲ್ಲೇಖ ಇದೆ ಇನ್ ಕೇಸ್ ನೀವು ನೋಡ್ತೀನಿ ಓದ್ತೀನಿ ಅನ್ನೋ ಹಾಗಾದ್ರೆ ನೀವು ಬೇಕಾದ್ರೆ ತಗೊಂಡು ಓದಿ ನಿಮಗೆ ಓದಿ ಇಷ್ಟ ಆದರೆ ಮಾತ್ರ ಅದನ್ನು ತಗೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ಳಿ ಓಕೆ ಮತ್ತೆ ಇನ್ನೇನೂ ಇಲ್ಲ ಹೇಳೋದು ಅಷ್ಟೆ ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಹೇಳಿದ್ದೀನಿ ನಿಮಗೆ ಇನ್ ಕೇಸ್ ಬೇಕು ಅಂದರೆ ನೀವು ಬೇಕಾದ್ರೆ ಅದನ್ನ ತಗೋಬೋದು ಓಕೆನಾ ನೋಡಿ ಬೇಕಾದರೆ ಕಾಂಟಾಕ್ಟ್ ನಂಬರ್ಗೆ ಮೆಸೇಜ್ ಮಾಡುವ ಮುಖಾಂತರ ಅಥವಾ ಡೈರೆಕ್ಟ್ ಆಗಿ ಬೇಕಾದ್ರೆ ಇದು ಮಾಡ್ಕೊಂಡು ಕಾಂಟಾಕ್ಟ್ ಮಾಡಿ